ನಮ್ಮ ಮಾತೃಭಾಷೆ ಕೊಂಕಣಿ ಕೊಂಕಣಿಯವರು ಕನ್ನಡದವರು ನಮ್ಮೊಂದಿಗೆ ಮಾತನಾಡುವಾಗ ಕೈ ಬಾಯಿ ಸನ್ನೆಯಿಂದಲು ಮಾತನಾಡುತ್ತಾರೆ ಇಲ್ಲದಿದ್ದರೆ ನಮ್ಮ ರಾಷ್ಟ್ರ ಭಾಷೆ ಹಿಂದಿಯಾಗಿರುವುದರಿಂದ ಹಿಂದಿಯ ಅಕ್ಷರವನ್ನು ಬರೆದು ತೋರಿಸಿ ಆ ಮೂಲಕ ನಮ್ಮಿಂದ ಕನ್ನಡಕ್ಕೆ ಅನುವಾದಿಸಿ ತಿಳಿದುಕೊಳ್ಳುತ್ತಾರೆ ಹೀಗೆ ಕನ್ನಡ ಭಾಷೆಯ ಜನರು ಅರಿಯದವರೊಂದಿಗೆ ಮಾತುಕತೆ ನಡೆಸಲು ಸಾಧ್ಯವಾಗುತ್ತದೆ ಮತ್ತು ಬೆ ಕೈ ಬಾಯಿ ಸನ್ನೆಯ ಮೂಲಕನು ಕೈಯಿಂದ ಬಾಯಿಗೆ ಊಟವಾಯಿತಾ ಸಿ ಬಟ್ಟೆ ಧರಿಸುವುದರ ಎಲ್ಲಿಗೆ ಹೊರಟಿ ಕೈಯ ಸನ್ನೆಯಿಂದ ಹೊಸ ಸೀರೆ ಎಲ್ಲಿಗೆ ಹೊರಟಿದ್ದೀರಾ ಹೀಗೆ ಎಷ್ಟು ದೂರ ಹಿ ಬೇರೆ ಬೇರೆ ಹಣ್ಣು ಕಾಯಿ ಇಟ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ತೀರ ಅಂತ ಕೈ ಬಾಯಿ ಸನ್ನೆಯಿಂದನೂ ನಮಗೆ ಕಣ್ಣಿನ ಸನ್ನೆಯಿಂದಲೂ ನಮ್ಮೊಂದಿಗೆ ಅವರು ಮಾತನಾಡುತ್ತಾರೆ ನಾವು ಈ ರೀತಿ ನಮ್ಮ ಭಾಷೆ ಗೊತ್ತಿಲ್ಲದ ಜನರೊಂದಿಗೆ ಕನ್ನಡ ಭಾಷೆಯನ್ನು ಅರಿತುಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಆಗತ್ತೆ ಬೇರೆ ಬೇರೆ ವಿಧಾನಗಳಿಂದಲೂ ಮಾತನಾಡಬಹುದು ಯಾವುದಾದರೂ ವಸ್ತುವನ್ನು ತೋರಿಸಿ ಅದನ್ನು ಕೈ ಸನ್ನೆಯ ಮೂಲಕ ದರ ಎಷ್ಟು ಎಂದು ಕೇಳುತ್ತಾರೆ ಅವಾಗ ನಾವು ಅದರ ದರವನ್ನು ಅರ್ಥ ಮಾಡಿಕೊಂಡು ಕೈ ಸನ್ನೆಯ ಅರ್ಥ ಮಾಡಿಕೊಂಡು ನಾವು ಅವರಿಗೆ ಆ ರೇಟನ್ನು ತಿಳ್ಸಕ್ಕೆ ಸಾಧ್ಯ ಆಗತ್ತೆ ಹೀಗೆ ಬೇರೆ ಬೇರೆ ವಿಧಾನದಿಂದ ನಾವು ಕನ್ನಡ ಭಾಷೆಯ ಜನರು ನಮ್ಮ ಭಾಷೆಯನ್ನು ಬಳಸಿಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಇದೆ